ಹೌದು ಮ ಹೌದು ಮೇಡಮ್ ಹೇಳಿ ಹೌದು ಮೇಡಮ್ ಟಮಟಣ್ಣು ಮೂವತ್ತು ರೂಪಾಯಿ ಕೆಜಿ ಮೇಡಮ್ ಹೌದು ಮೇಡಮ್ ಅದೂ ಕೂಡ ಮೂವತ್ತು ರೂಪಾಯಿ ಕೆಜಿ ಮೇಡಮ್ ದೊಡ್ ಮೆಣ್ಸಿನ ಕಾಯಿ ಕಾಲು ಕೆ ಜಿಗೆ ಇಪ್ಪತ್ತು ರೂಪಾಯಿ ಮೇಡಮ್ ಒನ್ ಕೆ ಜಿಗೆ ಎಂಬತ್ತು ರೂಪಾಯಿ ಹೌದು ಓಕೆ ಮೇಡಮ್ ಓಕೆ ಬೀನ್ಸು ಕೂಡ ಇದೆ ಮೇಡಮ್ ಅದೂ ಕೂಡ ಕಾಲು ಕೆ ಜಿಗೆ ಇಪ್ಪತ್ತು ರೂಪಾಯಿ ಇದೆ ನೀವು ಒನ್ ಕೆಜಿ ತೊಗೊಂಡ್ರೆ ಎಪ್ಪತ್ತು ರೂಪಾಯಿ ಮಾಡ್ಕೊಳ್ತೇವೆ ಮೇಡಮ್ ಇಲ್ಲ ಮೇಡಮ್ ತುಂಬ ರೇಟ್ ಆಗಿದೆ ನಮಗೂ ಕೂಡ ನಾವು ತರಕಾರಿ ರೇಟ್ ಅದು ಮೇಡಮ್ ನಮ್ಗೆ ತೊಗೊಂಡಿದ್ ರೇಟಾದ್ರು ಸಿಗಬೇಕಲ್ವಾ ಅಸಿಮ್ ಹಾಂ ಎಲ್ಲ ಇದೆ ಮೇಡಮ್ ನಿಮಗೆ ಯಾವ್ದ್ಯಾವ್ದು ಬೇಕು ಅದೆಲ್ಲ ಪದಾರ್ಥಗಳು ನಮ್ಮ ತರ್ಕಾರಿಗಳು ನಮ್ಮ ಇದೆ ಅಂಗ್ಡಿಲಿ ಇದೆ ಮೇಡಮ್ ಬೆಳ್ಳುಳ್ಳಿ ಮೇಡಮ್ ಈಗ ಕಾಲು ಕೆ ಜಿಗೆ ನೂರು ರೂಪಾಯಿ ಆಗಿದೆ ಮೇಡಮ್ ಒನ್ ಕೆ ಜಿಗೆ ನಾನೂರು ರೂಪಾಯಿ ಆಗಿದೆ ಹೌದು ಯಾಕಂದರೆ ತು ಬೆಳ್ಳುಳ್ಳಿ ರೇಟ್ ತುಂಬ ರೇಟ್ ಆಗಿದೆ ಇಲ್ಲ ಮೇಡಮ್ ಈಗ ಬೆಳ್ಳುಳ್ಳಿ ರೇಟ್ ತುಂಬ ಜಾಸ್ತಿ ಆಗಿದೆ ಈಗ ನಮಗೆ ಅದು ಖರೀದಿ ರೇಟ್ ನಮಗೂ ಕೂಡ ಸಿಗಬೇಕಲ್ಲ ಮೇಡಮ್ ನಮ್ಗೆ ಒನ್ ಸಿಗೋದು ಒಂದು ಇಪ್ಪತ್ತು ರೂಪಾಯಿ ಸಿಗತ್ತೆ ಅಷ್ಟೇ ನಿಮ್ಗೆ ಕಡಿಮೆ ಹಂಗೆಲ್ಲ ಆಗೋದಿಲ್ಲ ಮೇಡಮ್ ನಮಗೂ ರೇಟ್ ತೊಗೋಬೇಕಲ್ವಾ ಖರೀದಿ ರೇಟು ಸಿಗಬೇಕಲ್ವಾ ಮೇಡಮ್ ನಮ್ಗೂ ಏನು ಮೇಡಮ್ ಹಾಂ ಸೌತೇಕಾಯಿ ಇದೆ ಮೇಡಮ್ ಸೌತೇಕಾಯಿ ಮಾತ್ರ ತುಂಬ ಕಡ್ಮೆ ರೇಟಲ್ಲಿ ಇದೆ ಮೇಡಮ್ ಇಪ್ಪತ್ತು ರೂಪಾಯಿ ಕೆಜಿ ಇದೆ ನೋಡಿ ಹ್ಞೂ ಹೋಮ್ ಡೆಲಿವೆರಿ ಕೂಡ ಇದೆ ಮೇಡಮ್ ಹೋಮ್ ಡೆಲಿವರಿ ಮಾಡ್ಕೊಡ್ತೇವೆ ಅದು ನಮ್ಗೆ ಒಂದು ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಮೇಡಮ್ ಹೋಮ್ ಡೆಲಿವರಿಗೆ ಓಕೆ ಓಕೆ ಮೇಡಮ್ ಮತ್ತೇನಾದ್ರ್ ಬೇಕಾ ಮೇಡಮ್ ಹಸಿ ಬಟಾಣಿ ಇದೆಲ್ಲ ಇದೆ ಮೇಡಮ್ ಬೇಕಾ ಮತ್ತೇನಾದ್ರ್ ತರಕಾರಿ ಓಕೆ ಓಕೆ ಹಸಿ ಬಟಾಣಿಗೆ ಅರ್ಧ ಕೆ ಜಿಗೆ ನಲ್ವತ್ತು ರೂಪಾಯಿ ಮೇಡಮ್ ಓಕೆ ಹ್ಞೂ ಓಕೆ ಓಕೆ ಓಕೆ ಮೇಡಮ್ ಫೋನ್ಪೇ ಮಾಡ್ತೀರಾ ಮೇಡಮ್ಮು ಏನು ಮಾಡ್ತೀರಾ ಕ್ಯಾಶ್ ಕೊಡ್ತೀರ ಮೇಡಮ್ ಓಕೆ ಓಕೆ ಮೇಡಮ್ ಮತ್ತೇನಾದ್ರ್ ಬೇಕಾ ಮೇಡಮ್ ನಿಮಗೆ ಹೂಕೋಸು ಕ್ಯಾಬೇಜು ಇದು ಏನಾದ್ರು ಬೇಕಾ ಮೇಡಮ್ ಹೂಕೋಸು ಮೇಡಮು ಒಂದಕ್ಕೆ ಕೆ ಜಿಗೆ ಮೂವತ್ತು ರೂಪಾಯಿ ಇದೆ ಮೇಡಮ್ ಓಕೆ ಮ ಇಲ್ಲ ಇಲ್ಲ ಮೇಡಮ್ ಫ್ರೆಷ್ಷಾಗಿ ಇರೋದೇ ಇದೆ ಮೇಡಮ್ ನಾವು ಹಿಂಗೆ ಗಾಡಿಯಿಂದ ತಂದು ಹಿಂಗೆ ಇಳ್ಸಿರ್ತೇವೆ ಮೇಡಮ್ ಹೀಗೇ ನಿಮ್ಗೆ ಕೊಡ್ತೇವೆ ಮೇಡಮ್ ನುಗ್ಗೇಕಾಯಿ ಇದೆ ಮೇಡಮ್ ಕಾಲು ಕೆ ಜಿಗೆ ಇಪ್ಪತ್ತು ರೂಪಾಯಿ ಇನ್ನು ಮಾವಿನಕಾಯೂ ಇದೆ ಮೇಡಮ್ ಓಕೆ ಓಕೆ ಮೇಡಮ್ ಮತ್ತೇನಾದ್ರ್ ಬೇಕಾ ಮೇಡಮ್ ಓಕೆ ಓಕೆ ನಮ್ಮ ಹಾಂ ಎಲ್ಲ ಇದೆ ಮೇಡಮ್ ನಾ ಎಲ್ಲನು ಒನ್ ಸಸ್ವಲ್ಪ ಹಾಕಿ ಕಳ್ಸ್ತೇನೆ ಒಂದು ಅರ್ಧ ಕೆಜಿ ಕಾಲು ಕೆಜಿ ಹಂಗ್ ಹಾಕ್ ಕಳ್ಸ್ತೇನೆ ಮೇಡಮ್ ಅದನ್ನು ಎಷ್ಟೆಷ್ಟು ಅಂತ ರೇಟ್ ನಾನು ಬರ್ದು ಕಳ್ಸಿಕೊಡ್ತೇನೆ ನೀವು ನಮ್ಮ ಹುಡ್ಗನ ಹತ್ರ ಕಳಿಸ್ಕೊಡಿ ಮೇಡಮ್ ಓಕೆ ಮೇಡಮ್